ನಮ್ಮ ಹಳ್ಳೀಲಿ ನೀರಾವರಿ ಸೌಲಭ್ಯ ಉತ್ತಮವಾಗಿದೆ ಈ ಒಂದು ಡ್ಯಾಮಿಗೆ ಮುಕ್ಸು ಸೇತುವೆಯನ್ನು ಅಣೆಕಟ್ಟನ್ನು ಕಟ್ಟಿ ಅದನ್ನು ಚಾನಲ್ ಮುಖಾಂತರ ನೀರನ್ನು ಹರಿಸ್ತಾ ಇರ್ತಾರೆ ವಾರಕ್ಕೆ ಒಂದು ಎ ಮೂರು ದಿನ ನೀರನ್ನೂ ಹರಿಸ್ತಾರೆ ಇದರಿಂದ ನಾವು ಬೆಳೆ ನೀರಾವರೀ ಬೆಳೆಯಾದ ಬತ್ತ ಕಬ್ಬು ಮತ್ತು ಜೋಳ ಇಂಥವನ್ನು ಅತೀ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕಡೆ ಬೆಳಿತಾರೆ ಈ ಕಬ್ಬು ಬೆಳೆಗೆ ಜಾಸ್ತಿ ನೀರು ಬೇಕಾಗ್ತದೆ ಅದರಿಂದ ಕಬ್ಬು ಬೆಳೆ ತುಂಬ ಚೆನ್ನಾಗ್ ಬರ್ತದೆ ಇದರಿಂದ ಆಲೆಮನೆ ಈ ಆಲೆಮನೆ ಇದು ಮಾಡಿ ಬೆಲ್ಲವನ್ನು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದಿಸ್ತಾರೆ ಮತ್ತು ಇನ್ನೂ ಇನ್ನೊಂದು ಪ್ರಮುಖ ಬೆಳೆಯಾಗಿ ಬತ್ತ ಬತ್ತವನ್ನು ಜಾಸ್ತೀ ಜಾಗದಲ್ಲಿ ನಾಟಿ ಮಾಡ್ತಾರೆ ಈ ಬತ್ತಕ್ಕೆ ಜಾಸ್ತಿ ನೀರೂ ತಗೋಳ್ತದ್ ಅದು ಎನಿಟೈಮ್ ನೀರೂ ನೀರಾವರಿ ಇರುವ ಪ್ರದೇಶದಲ್ಲಿ ಮಾತ್ರ ಈ ಬತ್ತದ ಬೆಳೆಯನ್ನು ಬೆಳಿಬೋದಾಗಿದೆ ಆದ್ದರಿಂದ ಇಲ್ಲಿ ಡ್ಯಾಮಲ್ಲಿ ಯಾವಾಗಲೂ ನೀರು ಇರೋದರಿಂದ ಈ ಬತ್ತದ ಕೃಷಿಯಲ್ಲಿ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಬತ್ತದ ತವರು ಅಂತೇ ಹೇಳಿ ಕರೀತಾರೆ ಹಾಗೇ ಜೋಳ ಜೋಳ ಮೆಕ್ಕೆಜೋಳ ಇಂಥದ್ದನ್ನ ಇನ್ನೂ ಹೆಚ್ಚು ನೀರಿನಾ ಬೇಡಿಕೆ ಏನು ಕೇಳೋದಿಲ್ಲ ಸ್ವಲ್ಪ ನೀರಿದ್ದರೆ ಸಾಕು ನೀರು ಇಲ್ಲದ ಜಾಗ ಟೈಮಲ್ಲಿ ಬೇಸಿ ಬೇಸಿಗೆ ಟೈಮಲ್ಲಿ ಈ ಜೋಳದ ಬೆಳೆಯನ್ನು ಅತೀ ಹೆಚ್ಚಾಗಿ ಬೆಳಿತಾರೆ ಜೋಳಕ್ಕೆ ಈಗ ಹೆಚ್ಚಿನ ಬೇಡಿಕೆ ಇದ್ದೂ ಅದನ್ನೂ ಎಲ್ಲರೂ ಅದರ ಕೃಷಿಯನ್ನು ಮಾಡ್ತಾರೆ ಮತ್ತು ನೀವೂ ಎ ಹೇಳ್ಬೇಕಂದ್ರೆ ಈ ಅಡಕೆಯನ್ನು ಉ ಜಾಸ್ತೀ ಉ ಜಾಸ್ತಿ ಜನರು ಅಡಕೆ ಕೃಷಿಯನ್ನು ಮಾಡ್ತಾರೆ ಅಡಕೆಗೆ ಬಂಗಾರದ ಬೆಳೆ ಇರೋದು ಬೆಲೆ ಇರೋದರಿಂದ ಅದನ್ನು ಎಲ್ಲರು ತೋಟವನ್ನು ಅಡಕೆ ತೋಟ ಇಲ್ಲಿ ನಮ್ಮ ಜಾಗ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ಬೋದು ಮತ್ತು ಅದು ಅಡಕೆಗೂ ಹಾಗೇ ಜಾಸ್ತಿ ಅಡಕೆ ಮತ್ತು ತೆಂಗಿಗೆ ಜಾಸ್ತಿ ಪ್ರಮಾಣದ ನೀರಾವರಿ ಸೌಲಭ್ಯ ಬೇಕು ಇದಕ್ಕೆ ಒಂದು ಡ್ಯಾಮ್ ಪಕ್ಕದಲ್ಲಿ ಇರುವ ಸ್ಥಳಗಳಲ್ಲಿ ಈ ತೆಂಗಿನ ಕೃಷಿಯನ್ನು ತೆಂಗು ಮತ್ತು ಕಂಗು ಅಡಕೆ ಅಡಕೆ ಕೃಷಿಯನ್ನು ಮಾಡ್ತಾರೆ ಉತ್ತಮವಾದ ಬೆಳೆ ಫಸಲನ್ನೂ ನಾವು ಇದರಿಂದ ನಿರೀಕ್ಷೆ ನಿರೀಕ್ಷಿಸ್ತೀವಿ ಮತ್ತು ಬರುತ್ತಾ ಇದೆ ರೈತ್ರಿಗೆ ಭಾಳಾ ಸಮೃದ್ಧವಾಗಿ ಹಸನಾಗಿ ಈ ಮಾಡ್ತಾ ಇದೆ ಅಂತ ಹೇಳ್ಬೋದು ನೀರಾವರಿ ಇದರಿಂದ ನಾವು ನಮ್ಮ ಪೂರ್ವಜರಿಗೆ ನಿಮಗೆ ಧನ್ಯವಾದವನ್ನು ಹೇಳ್ಬೇಕು ಡ್ಯಾಮ್ ಕಟ್ಟಿದವರಿಗೆಲ್ಲ